ನಾನು ಇತ್ತೀಚೆಗೆ ಬರೆದಂಥ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆಯಾದಂಥ ಪುಸ್ತಕ ಗೀತಗುಚ್ಛ ಗೀತಗುಚ್ಛ ಎಂಬ ಒಂದು ಕವನ ಸಂಕಲನ ಪುಸ್ತಕ ಬರೆದೆ ಅದರಲ್ಲಿ ಒಂದು ಕವಿತೆಗಳು ಅಥವಾ ಕಥೆ ಯಾವುದೂ ಇರ್ದೇ ಕವಿತೆಗಳನ್ನ ಮಾತ್ರ ಒಳಗೊಂಡಿರ್ತದೆ ಆ ಕವಿತೆಯಲ್ಲಿ ನಾನು ಒಂದು ಕಲ್ಯಾಣ ಕರ್ನಾಟಕದ ಒಂದು ಐತಿಹಾಸಿಕ ಕವನವನ್ನು ನಾನು ಬರೆದೆ ಅದರಲ್ಲಿ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನಾಚರಣೆ ಅಂಗವಾಗಿ ಇದನ್ನು ವಿಜಯವಾಣಿ ಪತ್ರಿಕೆಯಲ್ಲೂ ಸಹಿತ ಪ್ರಕಟ ಆಯಿತು ಅದು ಆನಂತ್ರ ಅನೇಕ ಜನರು ಅದನ್ನು ಮೆಚ್ಚಿಕೊಂಡಿದ್ರು ಅದನ್ನು ಸಹಿತ ನನಗೆ ಒಂದು ಗಾ ಹೈದ್ರಾಬಾದ್ ಕರ್ನಾಟಕದ ಹಿಂದಿನ ಇತಿಹಾಸವನ್ನು ತಿಳಿಸಿಕೊಡುವಂಥ ಕೆಲಸ ಆ ಪ ಆ ಒಂದು ಕವನದ ಮೂಲಕ ನಾನು ರಚನೆ ಮಾಡಲಿಕ್ಕೆ ಅವಕಾಶ ದೊರೆತದ್ದು ಬಹಳ ನನಗೆ ಸಂತೋಷ ಅನಿಸಿದೆ ಇದಕ್ಕಾಗಿ ನನಗೆ ಸಾಥಿ ನೀಡಿದವರು ಲಕ್ಷ್ಮಣ್ ದಸ್ತಿಯವರು ಮತ್ತು ವಸಂತ್ ಕುಷ್ಟಗಿ ಅವ್ರು ಆದರೆ ವಸಂತ್ ಕುಷ್ಟಗಿ ಅವ್ರು ಹಿರಿಯ ಸಾಹಿತಿಗಳು ಅವರೂ ಅನೇಕ ಪುಸ್ತಕಗಳನ್ನು ಬ ರಚನೆ ಮಾಡಿದ್ದಾರೆ ಆನಂತರ ಅವ್ರು ಹೈದ್ರಾಬಾದ್ ಕರ್ನಾಟಕ ಹೋರಾಟದಲ್ಲಿ ಸಹಿತ ಅವರು ದುಡ್ದಿದ್ದಾರೆ ಅಂಥವರು ಆದರೆ ಈಗಿಲ್ಲ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ನಾನು ಬರೆದಂಥ ಕವನಕ್ಕೆ ಲಕ್ಷ್ಮಣ್ ದಸ್ತಿಯವ್ರು ಏನಾರು ನೋಡಿ ಇದರ ಅನ್ನೋ ಒಂದು ಮುಂದಿನ ಆ ಒಂದು ಶುದ್ಧ ಬರವಣಿಗೆಗಾಗಿ ಅವರು ಕುಷ್ಟಗಿಯವ್ರ ಬಳಿ ಒಂದಿಷ್ಟು ವಿಚಾರ ಮಾಡಿರಿ ಅಂತೇಳಿದರು ಕುಷ್ಟಗಿಯವ್ರ ಬಳಿ ವಿಚಾರ ಮಾಡಿದಾಗ ಅವರು ಸಹಿತ ಕೆಲವು ನ ಒಂದು ತಿದ್ದುವ ಮೂಲಕ ಒಂದು ಅದಕ್ಕೆ ಒಂದು ರೂಪವನ್ನ ನೀಡಿದರು ಆ ಕವ್ ಆ ಕವನ ನನ್ನ ಒಂದು ಪ ಮ ಗೀತಗುಚ್ಛ ಪುಸ್ತಕದಲ್ಲಿ ಪ್ರಕಟಣೆ ಮಾಡಿದ್ದೀವಿ ಆ ಪ್ರಕಟಿಸುವವೊಂದಿಗೆ ಅದನ್ನ ಏನದಂದರೆ ನಾವು ಹೈದ್ರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಮುದ್ರಿತಗೊಂಡು ಸಾಕಷ್ಟು ಜನ್ರಿಗೆ ತಿಳಿಸ್ಕೊಡುವಂಥ ಮತ್ತು ಕಲ್ಯಾಣ ಕರ್ನ ಹೈದ್ರಾಬಾದ್ ಕರ್ನಾಟಕ ವಿಮೋಚನೆಯ ಪೂರ್ವದಲ್ಲಿ ಯಾವ ಯಾರು ಒಂದು ಈ ಒಂದು ನಾಡನುಡಿಗಾಗಿ ದುಡಿದ್ರು ಮತ್ತು ಆಮೇಲೆ ಅವರು ಹೈದ್ರಾಬಾದ್ ಹೈದ್ರಾಬಾದ್ ಕಲ್ಯಾಣ ಹೈದ್ರಾಬಾದ್ ಕರ್ನಾಟಕಕ್ಕಾಗಿ ಯಾರು ಯಾರು ಹೋರಾಟ ಮಾಡಿದರು ಆಮೇಲೆ ಅದು ಅದರ ಪರಿಣಾಮ ಏನಾಯಿತು ಆಮೇಲೆ ಅವರು ಜನ್ರಿಗೆ ಸಿಕ್ಕಂಥ ಜಯ ಮತ್ತು ಅದರ ಒಂದು ಒಳಿತಿಗಾಗಿ ಏನೇನು ಮಾಡಿದ್ದಾರನ್ನೋದು ಈ ಕವನದ ಮೂಲಕ ತಿಳಿಸಿಕೊಡುವಂಥ ನಾ ಕೆಲಸ ಮಾಡಿದ್ದೇನೆ ಈ ಕವನದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಇತಿಹಾಸವನ್ನು ಒಳಗೊಂಡಿರ್ತದೆ ಈ ಕವನ ನನಗೆ ಭಾಳ ಮೆಚ್ಚಿಗೆಯಾದಂಥದ್ದು ಮತ್ತು ನಾನು ಯಾವ ಭಾಷೆಯಲ್ಲಿ ನಾನು ಬರೆಯಲು ಇಚ್ಛಿಸಿರುವುದಿಲ್ಲ ನನಗೆ ಕನ್ನಡ ಮತ್ತು ನಾಡನುಡಿ ಸಂಸ್ಕೃತಿ ಬಗ್ಗೆ ಅಭಿಮಾನ ಇಟ್ಟುಕೊಂಡವನು ಮತ್ತು ಸ್ವಾಭಿಮಾನ ಉಳ್ಳವನು ನಾಡನುಡಿ ಸಂಸ್ಕೃತಿಗಾಗಿ ನಾನು ಹಗ್ಲಿರುಳೂ ನಾನು ದುಡೀತಾ ಇದ್ದೇನೆ ನನ್ನ ನಾಡನುಡಿ ಸಂಸ್ಕೃತಿಯನ್ನು ಹೊರ್ತುಪಡ್ಸಿ ನಾನು ಯಾವ ಭಾಷೆಯಲ್ಲಿ ಸಹಿತ ನಾನು ಬರ್ದಿಲ್ರೊ ಬರೆದಿರುವುದಿಲ್ಲ ಮತ್ತು ನನಗೆ ನಾಡನುಡಿ ಸ ಮತ್ತ ಒಂದು ಕ ಒಂದು ಕನ್ನಡ ಸ ಮತ್ತು ಆ ಒಂದು ಭಾಷೆ ಕನ್ನಡ ಒಂದು ಸಾಹಿತ್ಯ ಮತ್ತ ಕನ್ನಡ ಸಂಸ್ಕೃತಿ ಇದಕ್ಕಾಗಿ ನಾನು ಒಂದು ಆಸೆ ಇಟ್ಟುಕೊಂಡವ್ನು ಮತ್ತು ಆ ಭಾಷೆಯಲ್ಲಿ ನಾನು ಬರೆಯಲು ಇಚ್ಛಿಸುತ್ತ ಇಚ್ಛಿಸುವವನು ಹೀಗಾಗಿ ನ ಕನ್ನಡ ಭಾಷೆವನ್ನು ಶ್ರೀಮಂತಗೊಳ್ಸ್ಬೇಕು ಕನ್ನಡ ಭಾಷೆಗೆ ಸಾಕಷ್ಟು ಸ್ಥಾನಮಾನ ನೀಡಿ ಕನ್ನಡ ಭಾಷೆಗೆ ಆದ್ರೂ ಸಹಿತ ಅದಕ್ಕೆ ಆದಂಥದ್ದು ಒಂದು ಯಾವುದೇ ಸರ್ಕಾರದ ಅನುದಾನ ಇಲ್ಲ ಅದಕ್ಕೆ ಆದಂಥದ್ದು ಸರ್ಕಾರಕ್ಕೆ ಬೆಳವಣಿಗೆಯಾಗಿ ಯಾವುದೇ ಅನುದಾನ ಇರುವುದಿಲ್ಲ ಸರ ಮತ್ತ ಕನ್ನಡ ಭಾಷೆಯಲ್ಲಿ ಓದಿದಂಥವ್ರಿಗೆ ಒಂದು ನೌಕರಿಯಲ್ಲಿ ಸಹಿತ ಅವಕಾಶಿಲ್ಲ ಮತ್ತ ಕನ್ನಡ ಭಾಷೆಯ ಶಾಲೆಗಳು ಸಹಿತ ಈಗ ಮುಚ್ತಾ ಇದ್ದಾರೆ ಅಂಥದುನ ಕನ್ನಡಕ್ಕೆಯಾಗಿ ನನಗೆ ಒಂದು ಸರ್ಕಾರ ಆಗಲಿ ಮತ್ತು ಒಂದು ಅನೇಕ ಒಂದು ಪರಭಾಷೆಯ ಒತ್ತಡವನ್ನು ಒತ್ತಡದ ಮೂಲಕ ಕನ್ನಡಕ್ಕೆ ಒಂದು ಸರಿಯಾದ ಸ್ಥಾನಮಾನ ಶ ದೊರಕದಿರುವುದು ನಮಗೆ ಒಂದು ದುಃಖಕರವಾದ ಸಂಗತಿ ಅದಕ್ಕಾಗಿ ನಾನೇನೂಂದರೆ ಕನ್ನಡ ಭಾಷೆಗಾಗಿ ದುಡಿತೇನೆ ಕನ್ನಡ ಭಾಷೆಯಲ್ಲಿ ಬರೆಯಲು ಇಚ್ಛಿಸುತ್ತೇನೆ ಕನ್ನಡ ಭಾಷೆ ಬೆಳೆಸಲು ಉಳಿಸಲು ನನ್ನ ಸ್ವ ಇಚ್ಛೆಯಿಂದ ಸ್ವಾಭಿಮಾನದಿಂದ ದುಡಿದು ನಾನು ಕನ್ನಡ ಭಾಷೆಗಾಗಿ ಇನ್ನೂ ಅನೇಕ ಕೆಲಸ ಮಾಡಲು ನಾನು ಇಚ್ಛಿಸುತ್ತೇನೆ ಕನ್ನಡ ಭಾಷೆಗೆ ಮ ಅದಕ್ಕಿರೋ ಸ್ಥಾನಮಾನ ಸಿಗಬೇಕು ಕನ್ನಡ ಭಾಷೆಗೆ ನಾಡಿನಾದ್ಯಂತ ಬೆಳೀಬೇಕು ಕನ್ನಡ ಭಾಷೆ ದೇಶಾದ್ಯಂತ ಬೆಳೀಬೇಕು ಕನ್ನಡ ಭಾಷೆ ವಿಶ್ವ ಭಾಷೆಯಲ್ಲಿ ಸೇರ್ಬೇಕು ಅನ್ನೋದು ನನ್ನ ಇಚ್ಛೆಯಾಗಿದೆ ಇ ಇದಕ್ಕೆ ನನ್ನ ಸ್ವ ಇಚ್ಛೆಯಿಂದ ನಾನು ಕನ್ನಡ ಭಾಷೆಗಾಗಿ ದುಡಿಯುತ್ತೇನೆ